ಕೂದಲಿಗೆ ನಮ್ಮ ಹಳ್ಳಿಯಲ್ಲಿ ಮೊದಲಾಗಿ ಉಪಯೋಗಿಸುವುದು ಕೊಬ್ಬರಿ ಎಣ್ಣೆ ತೆಂಗಿನೆಣ್ಣೆ ಇದು ಎಲ್ಲ ಔಷಧಿಗಳಿಗಿಂತ ಉತ್ತಮವಾದುದು ಇದು ನಮ್ಮ ತಲೆಕೂದಲನ್ನು ತಂಪಾಗಿಸುತ್ತದೆ ತಲೆಗೆ ಹಾಕಿದಾಗ ನಮಗೆ ತಲೆನೋವು ಯಾವುದು ಬರುವುದಿಲ್ಲ ನಮ್ಮ ಮನೆಯಲ್ಲಿ ತೆಂಗಿನ ಎಣ್ಣೆಗೆ ದಾಸವಾಳದ ಎಲೆ ಮತ್ತೆ ಕರಿ ಬೇವಿನ ಎಲೆ ಕಹಿ ಬೇವಿನ ಎಲೆ ಮತ್ತೆ ಗರಗದ ಎಲೆ ಹೀಗೆ ಐದಾರು ಬಗೆಯ ಮತ್ತೆ ಮೆಂತೆ ಇದನ್ನು ತೆಂಗಿನ ಎಣ್ಣೆಯಲ್ಲಿ ಹುರಿದು ಅದು ಕಲರ್ ಚೇಂಜ್ ಆಗ್ತದೆ ಮೆಂತೆಯದ್ದು ಮತ್ತೆ ಕೈ ಕರಿಬೇವಿನದ್ದು ಸೊಪ್ಪು ಸ್ವಲ್ಪ ಕಪ್ಪು ಕಲರ್ ಬರ್ತದೆ ಆ ರೀತಿ ಮಾಡಿ ಅದನ್ನು ಸೋಸಿ ಒಂದು ಡಬ್ಬದಲ್ಲಿ ಹಾಕಿಡ್ತೇವೆ ಅದನ್ನು ಪ್ರತಿದಿನ ಬೆಳಗ್ಗೆ ತಲೆಗೆ ಹಾಕಿದ್ದರೆ ನಮ್ಮ ತಲೆಗೆ ತಂಪು ಸಹ ಆಗ್ತದೆ ಬಿಸಿಲಿನಿಂದ ಹೋಗುವಾಗ ತಲೆ ನೋವು ಎಲ್ಲ ಬರುವುದಿಲ್ಲ ಮತ್ತೆ ಇದು ಗೋರಂಟಿ ಗೋರಂಟಿ ಹೇಳಿದರೆ ಮದರಂಗಿಯ ಎಲೆ ಮದರಂಗಿ ಎಲೆಯನ್ನು ಜಜ್ಜಿ ತಲೆಗೆ ಹಾಕಿದ್ದರಿಂದ ಸಹ ಕೂದಲು ಸೊಂಪಾಗಿ ಬೆಳೀತದೆ ಮತ್ತು ನನ್ನ ಅಜ್ಜಿ ಯಾವಾಗಲೂ ನಮ್ಮ ಮನೆಯಲ್ಲಿ ಯಾವಾಗಲೂ ಮಾಡ್ತಾರೆ ಕೂದಲು ಉದ್ದ ಬರಲಿಕ್ಕೆ ಲೋಳೆಸರ ಅಂದರೆ ಅಲೋವೆರಾದ ಎಲೆಯ ಅಂಟು ಇರ್ತದಲ್ಲ ಅದು ಮತ್ತೆ ಕೊಬ್ಬರಿ ಎಣ್ಣೆಯನ್ನು ಚೆನ್ನಾಗಿ ಕಾಯಿಸಿ ಅದನ್ನು ತಲೆಗೆ ಹಚ್ಚುವುದರಿಂದ ಕೂದಲು ಸೊಂಪಾಗಿ ಉದ್ದವಾಗಿ ಸಹ ಬೆಳೀತದೆ ಮತ್ತೆ ಕಪ್ಪಾಗಿ ಸಹ ಇರ್ತದೆ ಮದರಂಗಿ ಎಲೆಯನ್ನು ಸಹ ಹಾಕುದರಿಂದ ಕೂದಲಿನ ಬಣ್ಣ ಬಿಳಿಯಾಗುವುದನ್ನು ತಡಿತದೆ ಮತ್ತೆ ಚರ್ಮಕ್ಕಾಗಿ ನಾವು ಕಡಲೆಹಿಟ್ಟನ್ನು ಉಪಯೋಗಿಸುತ್ತೇವೆ ಅದನ್ನು ಕಡಲೆಹಿಟ್ಟನ್ನು ಇದು ಕೆನೆ ಹಾಲಿನ ಕೆನೆಯಲ್ಲಿ ಕಲಸಿ ಮುಖಕ್ಕೆ ಹಚ್ಚುದರಿಂದ ಮುಖದ ಕಾಂತಿ ಹೆಚ್ಚುತ್ತದೆ ಹಾಗೆ ಚಂದನವನ್ನು ಸಹ ನಾವು ಮುಖಕ್ಕೆ ಹಚ್ಚುವುದರಿಂದ ಮುಖ ಸುಕ್ಕುಗಟ್ಟುವುದನ್ನು ತಡೆಯುವುದು ನಮ್ಮ ಹಳ್ಳಿಯಲ್ಲಿ ಹ ಇದು ಮೊದಲಿಗೆ ಮಾಡ್ತಾರೆ ಹಳದಿ ಹಳದಿ ಅಂತ ಹೇಳಿದರೆ ಮನೆಯಲ್ಲಿ ನಡ್ತೇವೆ ನಾವು ಅದರದ್ದು ಹಳದಿ ಫ್ರೆಶ್ ಇರ್ತದೆ ಅದನ್ನು ಅಗೆದು ಅದನ್ನು ನಾವು ಹಾಲಿನ ಕೆನೆಯೊಟ್ಟಿಗೆ ತೇದು ಮುಖಕ್ಕೆ ಲೇಪಿಸುವುದರಿಂದ ಮುಖದ ಲೇಪಿಸಿ ಒಂದು ಅರ್ಧ ಗಂಟೆ ಬಿಟ್ಟರೆ ಮುಖದ ಚರ್ಮದ ಕಾಂತಿ ಹೆಚ್ಚುತ್ತದೆ ಮತ್ತೆ ಕಪ್ಪಿದ್ದವರ ಮುಖ ಸಹ ಸ್ವಲ್ಪ ಬೆಳ್ಳಗೆ ಹೊಳಿತದೆ ಪ್ರತಿದಿನ ಹೀಗೆ ಮಾಡುತ್ತಾ ಬಂದರೆ ಕಪ್ಪು ಚರ್ಮ ಸಹ ಸ್ವಲ್ಪ ಬೆಳ ಬಿಳುಪಾಗಿ ಕಾಣುವ ರೀತಿ ಆಗ್ತದೆ ಮತ್ತೆ ಮುಖದಲ್ಲಿ ಒಂಥರ ಹೊಳಪು ನಮಗೆ ಗೋಚರಿಸ್ತದೆ ಮತ್ತೆ ಎ ಪ್ರಾಯ ಆಗುವಾಗ ಮುಖ ನೆರಿಗೆ ಕಟ್ಟುವುದನ್ನು ಸಹ ಇದು ಈ ರೀತಿ ಮಾಡುತ್ತಾ ಮೊದಲಿನಿಂದಲೂ ಬಂದರೆ ಇದು ತಡಿತದೆ ಹಾಗೆ ಮೊಟ್ಟೆ ಮೊಟ್ಟೆಯದ್ದು ಬಿಳಿ ಇದಿರ್ತದೆ ಹಳದಿ ಕಲರಲ್ಲ ಬಿಳಿ ಇದಕ್ಕೆ ಅದನ್ನು ತಲೆಗೆ ಹಚ್ಚುವುದರಿಂದ ತದೆ ತಲೆ ಕೂದಲಿಗೆ ಒಂಥರ ಹೊಳಪು ಬರ್ತದೆ ಹಾಗೆ ನಮ್ಮ ಮನೆಯಲ್ಲಿ ತುಂಬ ಇದರ ಬಗ್ಗೆ ಎಲ್ಲ ಉಪಯೋಗಿಸುತ್ತಾರೆ ಮತ್ತು ಅಂಗ ಇದು ಅಂಗಳದಲ್ಲಿ ಒಂದು ಸಹ ಇದು ಗ್ಯಾ ಗರಿಕೆ ಅಂತ ಒಂದು ಹುಲ್ಲು ಸಿಗ್ತದೆ ಅದು ಮತ್ತೆ ಇದು ಹಳದಿ ಹುಡಿ ಹಳದಿ ಹೇಳಿದರೆ ಮನೆಯಲ್ಲಿ ಸಹ ಮಾಡುವುದು ಆಗೋದು ಇಲ್ಲದಿದ್ದರೆ ನಾವು ತಂದು ಹಳದಿಯ ಕೋಡು ಇರ್ತದೆ ಕೋಡು ಅದನ್ನು ಜಜ್ಜಿ ಹಾಕಿದರು ಸಹ ಮುಖಕ್ಕೆ ಒಳ್ಳೆಯದು ಬೇರೆ ನಾವು ಕೂದಲನ್ನು ಮಾತ್ರ ಸಂರಕ್ಷಣೆ ಮಾಡಬೇಕು ಅದನ್ನು ಯಾವಾಗಲೂ ತೆಂಗಿನ ಎಣ್ಣೆ ಹಾಕಬೇಕು ಮತ್ತೆ ಕೊಳೆ ಕೂತ್ಕೊಳ್ಳೋದಾಗಿ ಬಿಡಬಾರ್ದು ಕೊಳೆ ಇರಬಾರ್ದು ಧೂಳಿಗೆಲ್ಲ ಹೋಗಿ ಬಂದ ನಂತರ ಮುಖವನ್ನು ಚೆನ್ನಾಗಿ ಯಾವಾಗಲೂ ತೊಳಿತ ಇರಬೇಕು ತಣ್ಣೀರಲ್ಲಿ ಆದಷ್ಟು ನಾವು ಮುಖವನ್ನು ತೊಳೆದರೆ ನೆರಿಗೆ ಮುಂಚೆ ಮುಂದಕ್ಕೆ ನೆರಿಗೆ ಆಗುದನ್ನು ನಾವು ತಡಿಬೋದು ಮತ್ತೆ ನಮ್ಮ ಹಳ್ಳಿಯ ಕಡೆ ಇದು ಕೆನೆಯನ್ನು ಹೆಚ್ಚು ಉಪಯೋಗಿಸ್ತಾರೆ ನಾವು ಹಾಲು ಕಾಯಿಸುವಾಗ ಮೇಲೆ ಬರುವ ದಪ್ಪ ಕೆನೆಯನ್ನು ಸ್ವಲ್ಪ ಹಳದಿ ಒಟ್ಟಿಗೆ ಮುಖಕ್ಕೆ ಹಾಕುವುದರಿಂದ ಮುಖವು ಹಾಕಿ ಇಡುದರಿಂದ ಅರ್ಧ ಗಂಟೆ ಒಳ್ಳೆದಾಗ್ತದೆ ಮತ್ತೆ ನಾವು ಮೆಂತೆಯನ್ನು ಸ ತಲೆಗೆ ಸಹ ಹಾಕೋದು ಮತ್ತೆ ಮೆಂತೆಯನ್ನು ನೀರಲ್ಲಿ ನೆನೆಸಿ ತೆಗೆದುಕೊಳ್ಳುವುದರಿಂದ ಸಹ ನಮ್ಮ ಮುಖದ ಕಾಂತಿ ಹೆಚ್ಚುತ್ತದೆ ತಲೆ ಕೂದಲಿಗು ಅದು ಆರೋಗ್ಯದಾಯಕ ಹಾಗೆ ಕೆಲವೆಲ್ಲ ಉಪಯೋಗಿಸ್ತೇವೆ ಹಾಗೆ ದಾಸವಾಳವದ ಹೂವಿನ ಉಪಯೋಗ ಸಹ ತಲೆ ಕೂದಲಿಗೆ ಒಳ್ಳೆಯದು ಚರ್ಮಕ್ಕೂ ಒಳ್ಳೆಯದು ಆಮೇಲೆ ನಾವು ಏನಾದರು ಇದು ಹೊರಗಿನ ಕ್ರೀಮ್ಗಳನ್ನು ಹಚ್ಚುವುದನ್ನು ಕಮ್ಮಿ ಮಾಡಬೇಕು ಶ್ಯಾಂಪೂ ಎಲ್ಲ ಹೋಗದೆ ಕೂದಲಿಗೆ ಸೀಗೆಕಾಯಿ ಪುಡಿ ಅದನ್ನೆಲ್ಲ ಹಚ್ಚಿದರೆ ಕೂದಲು ನಾವು ಕುಜ ಕೂದಲನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಬೋದು ಮತ್ತು ಒಂದು ಶ್ಯಾಂಪ್ ಒಂದು ಶ್ಯಾಂಪೂ ಬಿಟ್ಟು ಇನ್ನೊಂದು ಶ್ಯಾಂಪೂ ಆ ರೀತಿಯನ್ನೆಲ್ಲ ಉಪಯೋಗಿಸಲಿಕ್ಕೆ ಬಾರದು ನಮ್ಮ ಒಂದು ಯಾವುದನ್ನು ನಾವು ಉಪಯೋಗಿಸ್ತೇವೆ ಅದನ್ನೇ ಮುಂದುವರೆಸಬೇಕು ಮತ್ತು ಕೊಬ್ಬರಿ ಎಣ್ಣೆಯನ್ನು ತಲೆಗೆ ಯಾವಾಗಲೂ ಹಾಕುತ್ತಾ ಇದ್ದರೆ ನಮ್ಮ ತಲೆಯು ತಂಪಾಗಿರ್ತದೆ ಬಿಸಿಲಿಗೆಲ್ಲ ಹೋಗುವಾಗ ತುಂಬ ಬಿಸಿಯಾಗ್ತದಲ್ಲ ಆಗ ಅದು ಸ್ವಲ್ಪ ತಡೆಯುತ್ತದೆ ಮತ್ತು ಕೂದಲಿಗೆ ಸಹ ಅದು ಪೋಷಣೆಯನ್ನು ಕೊಡ್ತದೆ ಇಲ್ಲದಿದ್ದರೆ ತಲೆಹೊಟ್ಟು ಇದು ಎಲ್ಲ ತುಂಬ ಬರೋದು ಬಿಸಿಲಿನಿಂದ ಹಿ ಉಷ್ಣದಿಂದ ಉಷ್ಣವಾಗುವುದನ್ನು ಮೈನ್ ಕೊಬ್ಬರಿ ಎಣ್ಣೆ ತಡೆಯುತ್ತದೆ ಕೊಬ್ಬರಿ ಎಣ್ಣೆ ತಂಪಿನಾಗಿ ಕೆಲಸವನ್ನು ಮಾಡುತ್ತದೆ ಹಾಗೆ ಕಡಲೆ ಹಿಟ್ಟನ್ನು ಸಹ ನಾವು ಕೆನೆಯಿಲ್ಲದಿದ್ದರು ಬರಿ ನೀರಲ್ಲಿ ಕಲಸಿ ಮೈಗೆ ತಿಕ್ಕಿ ಒಂದು ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡಿದರು ಅದು ನಮಗೆ ಒಳ್ಳೆಯದು ತುರಿಕೆ ಒಣ ಕಜ್ಜಿ ಇದ್ಯಾವುದು ಬರುವುದಿಲ್ಲ ಮತ್ತು ಕೈ ಬೇವಿನ ಎಲೆಯನ್ನು ನಾವು ಸ್ನಾನ ಮಾಡುವ ನೀರಿಗೆ ಹಾಕಿ ನಂತರ ಸ್ನಾನ ಮಾಡಿದರೆ ಚರ್ಮದ ತುರಿಕೆಗಳನ್ನೆಲ್ಲ ನಾವು ನಿಲ್ಲಿಸಬಹುದು